ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಮತ್ತು ಅವಕಾಶಗಳು ಏನೆಂದರೆ ಶಾಲೆಗಳು ಹೊಸ ಶಾಲೆಗಳನ್ನು ನಿರ್ಮಿಸಲಾಗುವುದು ಮತ್ತೆ ಹೊಸಾ ಕಾಲೇಜುಗಳನ್ನು ನಿರ್ಮಿಸಲಾಗಿದೆ ಹೊಸ ವಿಶ್ವನಿ ವಿಶ್ವ ವಿದ್ಯಾನಿಲಯಗಳು ನಿರ್ಮಿಸಲಾಗಿದೆ ಕೌಶಲ ತರಬೇತಿಗಳು ತುಂಬಾ ಉತ್ತಮವಾಗಿ ನೀಡ ನೀಡಲಾಗುವುದು ಶಾಲಾ ಶುಲ್ಕಗಳು ತುಂಬಾ ಕಮ್ಮಿ ಕಮ್ಮಿ ರೇಟಿನಲ್ಲಿ ಕೈ ಕೈಗ ಕೈಗೊಂಡು ಕೈಗೆಟುವ ವಂತಿದ್ದರೆ ಜನರು ಇಷ್ಟಪಡುವ ವಿಷಯಗಳೇನೆಂದರೆ ಮೆಡಿಕಲ್ ಕೋರ್ಸ್ಗಳು ಅಥವಾ ಬೇರೆ ಬೇರೆ ಥರದ ಇಂಜಿನಿಯರಿಂಗ್ ಕೋರ್ಸುಗಳು ಬಾಲಕರ ಶಾಲೆ ಚಾಣಕ್ಯ ಪದವಿ ಪೂರ್ವ ಕಾಲೇಜು ಶ್ರೀ ಸತ್ಯಸಾಯಿ ಲೋಕ ಸೇವಾ ಸಂಸ್ಥೆ ಈ ಥರದ ತುಂಬಾ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ